ಗ್ರಾಮೀಣ ಭಾಗದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರ ತುಂಬ ಯೋಜನೆಗಳನ್ನು ಕೈಗೊಂಡಿದೆ ಮತ್ತು ಅಲ್ಲಿಯ ಅಲ್ಲಿನ ಹಳ್ಳಿಗಳಲ್ಲಿ ಸರ್ಕಾರ ಕೈಗೊಂಡಿರೋದರಿಂದ ಒಂದು ಒಳ್ಳೆಯ ತೀರ್ಮಾನವಂತೇ ಹೇಳ್ಬೋದು ಯಾಕಂದರೆ ಹಳ್ಳಿಗಳಲ್ಲಿ ತಂದೆ ತಾಯಿ ಅನಕ್ಷರಸ್ಥರು ಇರೋದರಿಂದ ಒಳ್ಳೆಯ ಒಳ್ಳೆಯ ಶಿಕ್ಷಣ ನೀತಿಗಳನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಹಳ್ಳಿಗಳಲ್ಲಿಯ ಅನಕ್ಷತ್ರ ಅನಕ್ಷರಸ್ಥ ಆಗಿರುವುದರಿಂದ ಅವರು ಮಕ್ಕಳ ಶಾಲೆಗೆ ಕಳ್ಸೋದಿಲ್ಲ ಯಾಕಂದರೆ ಅವರು ತಾವು ತಮ್ಮ ಪಾಡಿಗೆ ತಾವು ಕಷ್ಟದಿಂದ ಇರೋದರಿಂದ ತಮ್ಮ ಪಾಡಿಗೆ ತಾವು ಹೊಲಕ್ ಹೋಗ್ ಬಿಡ್ತಾರೆ ಹೀಗಾಗಿ ಮಕ್ಕಳ ಮಕ್ಕಳು ತಮ್ಮ ಮ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಳಕ್ಕೂ ಕೂರಿಸಿ ಓ ಬಿಡ್ತಾರೆ ಅಂತಂದ್ ಹೇಳ್ಬೋದು ಅದಕ್ಕೆ ಶಾಲೆ ಸರ್ಕಾರವು ತುಂಬ ಯೋಜನೆಗಳನ್ನು ಒಡ್ಡಿದೆ ಅಂದರೆ ಹದಿನಾಲ್ಕು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆ ಕಳ್ಸಬೇಕಂತ ಯೋಜನೆಯನ್ನು ತಂದಿದೆ ಮತ್ತು ಮಕ್ಕಳು ಶಾಲೆ ಯಾಕೆ ಬಿಡ್ತವೆ ಅಂದರೆ ಅವ್ರು ತಂದೆ ತಾಯಿ ಕಷ್ಟಗಳಿಗೆ ಸ್ಪಂದ್ಸ್ತವೆ ಆ ಕಾರಣದಿಂದ ಮಕ್ಕಳು ಶಾಲೆ ಬಿಟ್ಟು ಶಾಲೆಯನ್ನು ಬಿಟ್ಟು ಶಾಲೆಯನ್ನು ಬಿಟ್ಟು ಮನೆಯಲ್ಲೇ ಇದು ಬಿಡ್ತಾವೆ ಅವಕ್ಕೆ ಏನೂ ಗೊತ್ತಾಗಂಗಿಲ್ಲ ಯಾಕಂದರೆ ಮಕ್ಕಳ ತಂದೆ ತಾಯಿನೇ ಪ್ರೋತ್ಸಾಹ ಮಾಡಿ ಕಳ್ಸಬೇಕಂತ ಹೇಳ್ತಿಯ ಯಾಕಂದರೆ ಅವಕ್ಕೆ ಏನು ಗೊತ್ತಿರುತ್ತೆ ಮಕ್ಳು ಅಂದರೆ ಸಣ್ಣವು ದೇವ್ರು ಇದ್ದಂಗೆ ಅನ್ಸುತ್ತೆ ಅವ್ರನ್ನ ಮೊದಲು ತಮ್ಮ ಹಂತದಲ್ಲಿ ಕಳಿಸಿದರೆ ಆವಾಗ ಮಾತ್ರ ಅವ್ರು ಒಂದು ಒಳ್ಳೆಯ ದಾರಿ ನಡಿತಾರೆ ಅಂತ ಹೇಳ್ಬೋದು ಹೀಗೆ ಸರ್ಕಾರಗಳು ತುಂಬ ಯೋಜನೆಗಳನ್ನು ಒಡ್ಡಿಕೊಂಡಿದೆ ಯಾವ್ಯಾವು ಅಂದರೆ ಅವುಗಳು ತಂದೆ ತಾಯಿಗೆ ಬಟ್ಟೆ ಕೊಡ್ಸಕ್ಕೆ ಆಗಂಗಿಲ್ಲ ಬುಕ್ ಬುಕ್ಕಗಳನ್ನು ಕೊಡ್ಸಕ್ಕೆ ಆಗಂಗಿಲ್ಲ ಮತ್ತು ಇನ್ನಿತರ ಶೂ ಮತ್ತು ಆ ಕಾಲಿನ ಬೂಟು ಸಾಕ್ಸು ಮತ್ತು ಬುಕ್ಕ ಬಟ್ಟೆ ಮತ್ತು ಶಾಲೆ ಫೀಸ್ ಕಟ್ಟಕ್ಕೆ ಆಗೋದಿಲ್ಲ ರೊಕ್ಕ ಶಾಲೆ ರೊಕ್ಕ ಕಟ್ಟಕ್ಕೆ ಆಗೋಲ್ಲ ಅಂತೇಳಿ ಉಚಿತ ಸರ್ಕಾರ ಉಚಿತವಾಗಿ ಶಾಲೆಗಳನ್ನು ನಿರ್ಮಿಸಿದೆ ಮತ್ತು ಹಾಗೇ ಹಲವಾರು ರೀತಿಯಾಗಿ ಮಕ್ಕಳಿಗೆ ಇನ್ನು ಯಾ ಸೌಲಭ್ಯಗಳನ್ನು ಕೊಟ್ಟಿದೆ ಮತ್ತು ಮಕ್ ತಂದೆ ತಾಯಿ ಕಳ್ಸೋಲ್ಲ ಊಟದ ಪ್ರಾಬ್ಲ ಊಟದ ಊಟವನ್ ನೀಡಲು ಆಗೋದಿಲ್ಲ ಹಾಗಾಗಿ ಮಕ್ಕಳ ಊಟಕ್ಕಾಗಿ ಶಾಲೆಗಾಗಿ ಕಳ್ಸಿರಿ ಊಟ ಮಾಡಕ್ಕಾಗ್ಲಾರೂ ಶಾಲೆ ಕಳ್ಸಿರಿ ಅಂತ ಉಚಿತವಾಗಿ ಶಾಲೆಯನ್ನು ತೆರೆದರು ಎಲ್ಲ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಶ ಅಂದರೆ ಶಾ ಒಳ್ಳೆಯ ಉನ್ನತ ಶಿಕ್ಷಣ ಸಿಗಬೇಕಾಗೇ ಮಕ್ಕಳನ್ನು ಈಗಲಿಂದನೇ ಅವ್ರನ್ನ ಒಂದು ಫ್ರೀ ಶಾಲೆ ಅಂತ ಮಾಡ್ತಾರ್ ಉಚಿತ ಶಾಲೆಯನ್ನು ಮಾಡಿ ಅವರಿಗೆ ಒಂದು ಹಂತದ ಶಿಕ್ಷಣವನ್ನು ಕೊಡಲು ಪ್ರಾರಂಭ ಮಾಡ್ತಾರೆ ಸರ್ಕಾರ ಸರ್ಕಾರವನ್ನು ತುಂಬ ಯೋಜನೆಗಳನು ಒಡ್ಡೈತಿ ಅಂತನೂ ಹೇಳ್ಬೋದು ಯಾಕಂದರೆ ಸರ್ಕಾರ ಮಾಡಿರೋ ಒಂದೊಂದು ಯೋಜನೆಯೂ ಬಡ ಮಕ್ಕಳಿಗೆ ತುಂಬ ಒಳ್ಳೆಯ ಒಂದು ಕಾ ತುಂಬ ಒಳ್ಳೆಯ ಒಂದು ವಾತಾವರಣ ನಿರ್ಮಿಸಿದೆ ಅಂತ ಯಾಕಂದರೆ ಒಂದು ಬ ಒಂದು ಸ್ ಪ್ರೈವೇಟ್ ಶಾಲೆಗೆ ಅಂದರೆ ದುಡ್ಡಿದ್ದ ಶಾಲೆಗೆ ಹಾಕಕ್ ಆಗಂಗಿಲ್ಲ ಅವ್ರು ಯಾಕಂದರೆ ಕಷ್ಟಗಳಿಂದನೇ ಮಕ್ಕಳ ಶಾಲೆ ಕಳ್ಸುದು ಆಗಂಗಿಲ್ಲ ಈಗ ಹಲವಾರು ರೀತಿಯಾಗಿ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಅಂತ ಹೇಳ್ಬೋದು ಹೀಗೇ ಮೊದಲು ಅವ್ರಿಗೆ ಉಚಿತವಾಗಿ ಬಟ್ಟೆ ಕೊಟ್ಟರು ಬುಕ್ಕ ಕೊಟ್ಟರು ಮತ್ತು ಹಾಂ ಕಾ ಕಾಲಿಗೆ ಶೂ ಕೊಟ್ಟರು ಹೀಗೆ ಉಚಿತ ಉಚಿತವಾಗಿ ಎಲ್ಲವನ್ನೂ ಕೊಟ್ಟರೆ ಮಕ್ಕಳು ಶಾಲಿಗೆ ಬರ್ಬೋದೇನೋ ಮತ್ತು ಅವ್ರ ಕಷ್ಟಗಳು ಪಾ ಕಾರ್ಪಣ್ಯದಿಂದ ತಂದೆ ತಾಯಿ ನಮ್ಮಿಂದ ಕೊಡ್ಸಕ್ಕೆ ಆಗೊಲ್ಲಪ್ಪ ಸರ್ಕಾರ ಆದರೂ ಕೊಡಿಸುತ್ತಲ್ಲ ಅಂತ ಕಳಿಸ್ತಾರೆ ಅಂತ ಉಚಿತವಾಗಿ ಎಲ್ಲವನ್ನೂ ಉಚಿತವಾಗೇ ಮಾಡಿದೆ ಹಾಗೆ ಅವರಿಗೆ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಶ ಉಚಿತವಾಗಿ ಶಾಲೆಯಲ್ಲಿ ಕೊಡ್ತಾರೆ ಯಾಕಂದರೆ ಶಾಲೆಯಲ್ಲಿ ಉಚಿತ ಊಟ ಮತ್ತು ಮ ಬೆಳಗ್ಗೆ ಹಾಲು ಮಧ್ಯಾಹ್ನ ಅನ್ನ ಸಾ ಅನ್ನ ಸಾರು ಹೀಗೆ ಮಧ್ಯಾಹ್ನ ಬಿಸಿ ಊಟ ಅಂತ ಮಾಡಿದೆ ಹೀಗೆ ಎಲ್ಲ ಪ್ರತಿ ಒಂದು ಹಂತದಲ್ಲೂ ಕೂಡ ಮಕ್ಕಳಿಗೆ ಸರಕಾರ ಯೋಜನೆಗಳನ್ನು ಹಾಕಿ ಅವರಿಗೆ ಒಂದು ಶಿಕ್ಷಣ ಸಿಗಲಿ ಅವ್ರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಮಾಡಿದೆ ಅಂತನೇ ಹೇಳ್ಬೋದು ಹೀಗೆ ಹಲವಾರು ಕಾರಣಗಳಿಂದ ಯಾವುದೇ ಕಾರಣಗಳಿಂದ ಮಕ್ಕಳು ಹೊರಗುಳಿಬಾರ್ದು ಶಿಕ್ಷಣ ವಂಚಿತರಾಗ್ಬಾರ್ದು ಅನಕ್ಷತ ಅನಕ್ಷರಸ್ಥ ಆಗಬಾರದು ತಂದೆ ತಾಯಿ ಅನಕ್ಷರಸ್ಥರು ಆದಂತೆ ಮಕ್ಕಳು ಆಗಬಾರ್ದು ಅಂತನೇ ಎಲ್ಲ ಸ್ ತುಂಬ ಫ್ರೀ ಯೋಜನೆಗಳನ್ನು ಅಂದರೆ ಉಚಿತ ಯೋಜನೆಗಳನ್ನೂ ಒಡ್ಡಿದೆ ಅಂತನೂ ಹೇಳ್ಬೋದು ಈಗ ಮಕ್ಕಳು ಶಾಲೆಗೆ ಬಂದು ಕಲಿಯಲಿ ಮತ್ತು ಸರಕಾರಿ ಶಾಲೆಗಳಲ್ಲಿ ಕಲಿಯಲಿ ಹತ್ತನೇ ಕ್ಲಾಸಿನ ತನಕ ಫ್ರೀಯಾಗೇ ಕ ಉಚಿತವಾಗೇ ಕಲಿಯಲಿ ಅಂತಂದು ಸರ್ಕಾರ ಯೋಜನೆ ಹಾಕಿ ಮಕ್ಕಳಿಗೆ ಒಳ್ಳೆಯ ಒಂದು ನಿರ್ಮಾಣ ಮಾಡಿದೆ ಶಾಲೆಯನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು ಹೀಗೇ ಹಲವಾರು ರೀತಿಯಾಗಿ ಯೋಜನೆಗಳನ್ನು ತಂದು ಮತ್ತು ಸಾ ಶ್ ಮಕ್ಕಳಿಗೆ ಏಯ್ ಇದು ಆಗೋದಿಲ್ಲಪ್ಪ ಅಂತ ಹೇಳಿ ಸರ್ಕಾರಿ ಶಾಲೆ ಒಳಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಿ ಮತ್ತು ಅವರಿಗೆ ಉಚಿತ ವಿದ್ ವಿದ್ಯಾರ್ಥಿ ವೇತನ ಅಂತ ನೀಡ್ತಾರೆ ಸರ್ಕಾರ ವಿದ್ಯಾರ್ಥಿವೇತನ ನೀಡಬೇಕು ಇವರಿಗೆ ಅಂತ ಹೇಳಿ ವಿಧ್ಯಾರ್ತನವನ್ನು ನೀಡ್ತಾರೆ ಹಿಂಗಾಗಿ ಮಕ್ಕಳು ಯಾವತ್ತೂ ಹೊರಗೆ ಉಳಿಬಾರ್ದು ಅಂತಲೇ ಇದು ಮಾಡ್ತಾ ಇವರು ತಂದೆ ತಾಯಿಗಳು ತಮ್ಮ ಕಷ್ಟಗಳಿಂದ ಸ್ ಮಕ್ಕಳ ಸಣ್ಣೋರಿದ್ದಾಗ್ಲೇ ಮದಿ ಮಾಡಿಕೊಂಡ್ಬಿಟ್ಟಿರ್ತಾರೆ ಹಲವಾರು ಮಕ್ಕಳುಗಳ್ನ ಹಡದ್ ಬಿಟ್ಟಿರ್ತಾರೆ ಅವ್ರ್ನ ಕರ್ಕೊಳೊಕ್ಕೆ ಇರೋದಿಲ್ಲ ದೊಡ್ಡ ಮಕ್ಕಳು ಹೇಯ್ ನಿನಗೆ ಕರ್ಕೊಂಬಿಡು ಮಗಳನ್ನ ಹುಡುಗಿ ಕರ್ಕೊಂಬಿಡು ಯಾ ಶಾಲೆಗೆ ಹೋಗ್ತೀಯ ಅಂತೇಳಿ ಮನೆಲಿ ಇರಿಸಿಬಿಡ್ತಾರೆ ಈ ಕಾರಣದಿಂದನೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಯಾರೆ ಅಂತ ಹೇಳ್ಬೋದು ಹಳ್ಳಿ ಒಳಗೆ ಹಳ್ಳಿ ಒಳಗೆ ತುಂಬ ಕಷ್ಟಗಳನ್ನು ಅನುಭವಿಸಿ ಮಕ್ಕಳು ಶಾಲೆಗೆ ಉಚಿತ ಶಾಲೆ ತೆರೆದ್ರೂ ಕೂಡ ಬರಲಾರ ಪರಿಸ್ಥಿತಿನೂ ಇರುತ್ತೆ ಒಮ್ಮೊಮ್ಮೆ ಅಂತಹ ಪರಿಸ್ಥಿತಿಯಿಂದ ಅದಕ್ಕೆ ಯೋಜನೆಗಳನ್ನು ಒಡ್ಡಿದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮ ತಗೊಳ್ಲೇ ಬೇಕು ಅಂತೇಳಿ ಒಡ್ಡಿದರು ಆಗ ಸರಕಾರದಿಂದ ಮಾನ್ಯತೆ ಬಂದಿಂದೆ ತಂದೆ ತಾಯಿಗೆ ಮನವರಿಕೆ ಮೂಡಿ ಹೌದಪ್ಪ ನಾವು ಆದಂಗೆ ನಮ್ಮ ಮಕ್ಳು ಆಗ್ಬಾರ್ದು ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ನಾವು ಕಲಿಯಲಿಲ್ಲ ಅವರಾದ್ರು ಕಲಿಲಿ ಅಂತ ಹೇಳಿ ಸರ್ಕಾರ ಸಾ ಷ ಸರ್ಕಾರಿ ಶಾಲೆಗೆ ಕಳಿಸ್ಲು ಕಳಿಸೋಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ಎಲ್ಲ ಒಂದು ಈಗ ಎಲ್ಲ ಹಳ್ಳಿಗಳಲ್ಲೂ ಒಂದೊಂದು ಅಂಗನವಾಡಿ ಒಂದು ಶಾ ಐ ಸ್ಕೂಲೂ ಒಂದು ಪ್ರೈಮರಿ ಹಂತ ಹಂತ ಅಂದರೆ ಡಿಗ್ರೀಗೆ ಮತ್ತು ಪಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದರೆ ಹತ್ತನೇ ಕ್ಲಾಸು ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಹೀಗೆ ಸರ್ಕಾರಿ ಶಾಲೆ ಒಳಗೆ ನಿರ್ಮಿಸಿ ಅವರಿಗೆ ನೆರವಾಗಲಿ ಅಂತೇಳಿ ಯೋಜನೆಗಳನ್ನು ಹಾಕಿದೆ ಮತ್ತು ಪ್ರತಿ ಒಂದು ಮಗುವು ಯಾವುದೇ ರೀತಿಯಾಗಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ವಂಚಿತರಾಗಬಾರ್ದು ಅಂತನೇ ಸರಕಾರಿ ಶಾಲೆಗಳನ್ನು ನಿರ್ಮಿಸಿ ಕೊಟ್ಟಿದೆ ಸರ್ಕಾರ ಇದನ್ನು ಮನವರಿಕೆ ಮಾಡ್ಕೊಂಡು ತಂದೆ ತಾಯಿ ಒಂದು ಒಳ್ಳೆಯ ಶಿಕ್ಷಣ ಕಲಿಯಲಿಯಪ್ಪ ಅಂತ ಅಂದ್ಕೊಂಡು ಕಳಿಸ್ ಕಳಿಸಬೇಕಂತ ಹೇಳ್ತಾರೆ ಕಳಿಸಲಿ ಅಂತನೂ ಹೇಳ್ಬೇಕು ಹೇಳ್ಬೋದು ಹೀಗೆ ಸರಕಾರಿ ಶಾಲೆ ಅಂದರೆ ಒಂದು ಒಳ್ಳೆಯ ವಾತಾವರಣ ಇದೆ ಎಲ್ಲ ಕಲಿತ ನುರಿತ ಮತ್ತು ಒಳ್ಳೆಯ ಒಳ್ಳೆಯ ಬೋಧನೆ ಮಾಡುವವರು ಇದ್ದಾರೆ ಅಂತನೇ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ಶಿಕ್ಷಣ ನಾವು ಕಲಿತು ಸಿ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸ್ಲಿ ಇವರು ತಮ್ಮಂತೆ ಆಗಲಿ ಅಂತ ಹೇಳ್ಬೇಕು ಹೀಗೆ ಹಲವಾರು ರೀತಿಯ ಶಿಕ್ಷಣದಿಂದ ಒಂದು ವಂಚಿತರಾಗಬಾರ್ದು ಅಂತ ಸರ್ಕಾರ ಯೋಜನೆಗಳನ್ನು ಹಾಕಿ ಒಂದು ಸ್ ಒಂದು ಏನು ವಾತಾವರ್ಣವನ್ನು ನಿರ್ಮಾಣ ಮಾಡಿದೆ ಅಂತನೂ ಹೇಳ್ಬೋದು ಏಕೆಂದರೆ ನಮ್ಮ ಅಖಂಡ ಭಾರತದಲ್ಲಿ ಯಾ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬಾರ್ದು ಅಂತ ಮತ್ತು ಹಳ್ಳಿಗಳಲ್ಲಿ ಮತ್ತು ಸಿಟಿ ಸಿಟಿ ವಾತಾವರ್ಣದ್ದು ಹೇಳ್ಬೇಕಂದ್ ಸಿತಿ ವಾಟ ವಾತಾವರಣದಲ್ಲಿ ನಿರ್ಮಿಸಿದ್ದಾರೆ ಸಿಟಿಯವ್ರು ಆದರೆ ದುಡ್ಡು ಇದ್ದವರು ಸರಕ್ ಪ್ರೈವೇಟ್ ಶ್ ಅಂದರೆ ಸ್ ಖಾಸಗಿ ಶಾಲೆಗಳಗೆ ಹಚ್ತಾರೆ ಆದರೆ ದುಡ್ಡು ಇಲ್ದೋರು ಯಾರೂ ಹಚ್ಚಕ್ ಆಗಂಗಿಲ್ಲ ಸರಗ ಖಾಸಗಿ ಶಾಲೆಗಳಿಗೆ ಹಾಗಾಗಿ ಮಕ್ಕಳು ಇಲ್ಲೇ ಓದಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಮುಂದೆ ಉನ್ನತ ಶಿಕ್ಷಣ ತಗಳ್ಲಿ ಅವ್ರ ಕೈಲಿ ಹೀಗೇ ಒಂದು ಸಣ್ಣ ಶಿಕ್ಷಣವನ್ನು ತೆಗಳ್ಲೆ ಆಗದೆ ಇದ್ದರೆ ಮುಂದೆ ಉನ್ನತ ಶಿಕ್ಷಣವನ್ನು ಹೇಗ್ ತಗೊತಾರೆ ಅಂತೇಳಿ ಸರ್ಕಾರ ಉಚಿತ ಶಾಲೆಗಳನ್ನು ಮಾಡಿದೆ ಅಂತನೂ ಹೇಳಬೌದು ಹೀಗೆ ಹಲವಾರು ರೀತಿಯ ಶಾಲೆಗಳನ್ನು ನಿರ್ಮಾಣ ಮಾಡಿ ಎಲ್ಲ ಮಕ್ಕಳಿಗೂ ವ್ ಶಿಕ್ಷಣವನ್ನು ಕಲಿಯಲಿ ಒಂದು ಒಳ್ಳೆಯ ಉನ್ನತ ಶಿಕ್ಷಣವನ್ನು ತಗಳ್ಲಿ ಮತ್ತು ಇದೇ ಶಾಲೆಗೆ ಬೋಧಕರಾಗಿ ಬರಲಿ ಅಂತ ಹೇಳಿ ಅವರು ಸರ್ಕಾರ ಒಂದು ನಿರ್ಧಾರ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಪ್ರಾರಂಭ ಮಾಡಿದೆ ಅಂತನೂ ಹೇಳ್ಬೋದ್ ಈ ರೀತಿ ಹೇಳುದ್ ಹೇಳಲು ತುಂಬ ಇದಾಗಿಯೇ ತುಂಬ ಸಂತೋಷವಾಗುತ್ತೆ ಯಾಕಂದರೆ ಸರ್ಕಾರ ಮಾಡಿರೋ ಯೋಜನೆಗಳಿಂದ ಮಕ್ಕಳು ತುಂಬ ಉದ್ಧಾರವಾಗಿ ತಮ್ಮ ತಮ್ಮ ಕನಸನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ ಅಂತನೂ ಹೇಳ್ಬೋದು ನೆರವೇರಿಸಿಕೊಂಡು ತಮ್ಮ ಜೀವನವನ್ನು ತಾವು ರೂಪಿಸಿಕೊಳ್ಳುತ್ತಾರೆ ಮತ್ತು ಈಗ ಖಾಸಗಿ ಶಾಲೆಗೆ ಕೊಟ್ಟು ಹೋಗುವಷ್ಟ್ ದುಡ್ಡನ್ನು ಅವರಿಗೆ ಕೊಡಕ್ಕಾಗಲ್ಲ ಹಂಗಾಗಿ ಸಣ್ಣ ಹೀಗೆ ಸರಕಾರಿ ಶಾಲೆಯಲ್ಲೇ ಕಲಿತು ದೊಡ್ಡ ಉನ್ನತ ಹುದ್ದೆ ತಗೊಂಬೇಕು ತಗೊಂತಾರೆ ಅಂತನೂ ಹೇ